ಐವತ್ತೆಂಟು ಸಾವಿರದ ನೂರ ನಲವತ್ತ ಮೂರು ಮೂವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಮೂವತ್ತ್ಮೂರು ಸಾವಿರದ ನೂರ ಅರವತ್ತ ಮೂರು ಐವತ್ತಾರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಮೂವತ್ತೆರಡು ಸಾವಿರದ ನೂರ ಇಪ್ಪತ್ತ ಮೂರು